ನಾನು ಸಾಮಾನ್ಯವಾಗಿ ನನ್ನ ಸ್ನೇಹಿತರ ಜೊತೆಗೆ ಬೈಕಿಂಗ್ ರೈಡಿಗೆ ಹೋಗುದು ಯಾಕೆಂದರೆ ನನಗೆ ಸೋಲೋ ರೈಡಿಂಗ್ ತುಂಬ ಕಷ್ಟ ಆಗುದು ಅಂದರೆ ಎಂತಹ ಕಷ್ ರಸ್ತೆಯಲ್ಲಿ ಬೈಕ್ ಸರಿಯಿಲ್ಲಾದರೆ ಎಲ್ಲ ಕಷ್ಟಕ್ಕೆ ಯಾರಿರಬೇಕಲ್ಲ ಸ್ನೇಹಿತರ ಜೊತೆ ಹೋದರೆ ಒಂಚೂರು ಕಷ್ಟ ಎಲ್ಲ ಆಗುದಿಲ್ಲ ಹಾಗಾಗಿ ಸಾಮಾನ್ಯವಾಗಿ ನಾವೆಲ್ಲರೂ ತಿರ್ಗದು ಒಂದು ಆದಿತ್ಯವಾರ ಬೈಕಿಂಗ್ಗೆ ಹೋಗೋದು ನಮ್ಮದೊಂದು ಎಂಟು ಜನರ ತಂಡ ಇರ್ತದೆ ಅದರಲ್ಲಿ ನಾವು ಯಾವುದಾದರು ಪ್ರದೇಶಕ್ಕೆ ಹೋಗ್ತಾ ಇರ್ತೇವೆ ಇತರ ಬೈಕಿಂಗ್ ತಂಡಗಳು ನಮಗೆ ಸುಮಾರು ಸಿಗ್ತಾ ಇರ್ತವೆ ದಾರಿಯಲ್ಲಿ ಅವರ ಜೊತೆಗೆ ನಾವು ಪರಿಚಯವನ್ನೆಲ್ಲ ಕೇಳ್ತೇವೆ ಅಂದರೆ ಅವರು ಯಾವ ಊರಿನಿಂದ ಬಂದಿದ್ದಾರೆ ಮತ್ತೆ ಅಂತ ಎಲ್ಲ ಕೇಳ್ತಾ ಇರ್ತೇವೆ ನಾವು ಕಳೆದ ಸಲ ಲದಾಕ್ಗೆ ಹೋಗಿದ್ದೇವೆ ನಮಗೊಂದು ಅಲ್ಲಿ ಕರ್ನಾಟಕದಿಂದ ಬಂದಿದ್ದ ಒಂದು ತಂಡ ಸಿಗ್ತಾ ಇತ್ತು ಅವರು ಮಂಗಳೂರಿಂದ ಬಂದಿದ್ದಾರೆ ಅಂತ ಹೇಳಿದರು ನಾವು ಅವರ ಜೊತೆಗೆ ಸ್ವಲ್ಪ ದೂರದವರೆಗೆ ಒಟ್ಟಿಗೆ ಪ್ರಯಾಣವನ್ನು ಮಾಡಿದ್ವಿ ಆಗ ನಮಗೆ ತುಂಬ ಖುಷಿಯಾಯಿತು ಅಂದರೆ ನಮ್ಮ ಊರಿದವರು ಸಿಕ್ಕಿದರಲ್ಲ ಅಂತ ಹೀಗೆ ಬೇರೆ ಬೇರೆ ರಾಜ್ಯಗಳಿಗೆ ಬೈಕಿಂಗ್ ಹೋದಾಗ ನನ್ನ ರಾಜ್ಯದ ಜನರು ಸಿಗುವಾಗ ನನಗೆ ತುಂಬ ಖುಷಿಯಾಗುದು ಏನಂದ್ರೆ ನಮ್ಮ ಭಾಷೆಯಲ್ಲಿ ಮಾತಾಡ್ಬೌದಲ್ಲ ಹಾಗೆಲ್ಲ ಮತ್ತೆ ನಾನು ಒಂದು ಸಲ ಸೋಲೋ ಬೈಕಿಂಗ್ ಹೋದಿಗ್ ಹೋಗಿದ್ದೆ ಆದರೆ ಅದು ನನಗೆ ತುಂಬ ಬೋರ್ ಆಗಿತ್ತು ಯಾಕೆಂದರೆ ಜೊತೆಗೆ ಮಾತಾಡಲು ಯಾರಿಲ್ಲ ಮತ್ತು ಬೈಕೆಲ್ಲಿ ಹಾಳಾಗಿದ್ರೆ ಯಾರೂ ಬರುದಿಲ್ಲ ಹಾಗೆ ನನಗೆ ತುಂಬ ಕಷ್ಟ ಆಗುದು ಹಾಗೆ ನಾನು ಹೋದ ಪ್ರದೇಶಕ್ಕೆ ಕೊ ಹೋಗಿ ಒಂದು ಅರ್ಧ ಗಂಟೆ ಹಾಗೆ ಹಿಂದೆ ಬಂದಿದ್ದೆ ಅಲ್ಲಿಂದ ನಂತರ ನಾನು ಸೋಲೋ ಬೈಕಿಂಗ್ ಹೋಗುದು ನಿಲ್ಸಿದೆ ಅಂದರೆ ನನಗೆ ಆಗ್ತಾ ಇರಲಿಲ್ಲ ಅದಕ್ಕೆ ನಾನು ನನ್ನ ಗೆಳೆಯರ ಜೊತೆಗೇನೆ ಹೋಗುದು ಆಗ ಅವರ ಜೊತೆಗೇನೆ ಸಮಯವನ್ನು ಕಳೆಯೋದು ಗೊತ್ತೇ ಆಗುದಿಲ್ಲ ಎಂತ ಕಷ್ಟ ಬಂದರೆ ಎಲ್ಲ ನಾವು ಒಟ್ಟಿಗೆ ಇರ್ತೇವೆ ಹಾಗೆ ನಾನು ಟ್ರಿಪ್ಪೆಲ್ಲ ಮಾಡುದು ನನ್ನ ಗೆಳೆಯರ ಜೊತೆಗೇನೇ ಆ ಟ್ರಿಪ್ ನನಗೆ ತುಂಬ ನೆನಪಾಗಿ ಇರುವುದು ಏಕೆಂದರೆ ಅದರಲ್ಲಿ ನಾವೆಲ್ಲ ಮೋಜು ಮಸ್ತಿ ಎಲ್ಲ ಮಾಡ್ತಾ ಇರ್ತೇವೆ